ನಮ್ಮ ಗ್ರಾಮ ಅಥವಾ ಸಮುದಾಯದಿಂದ ನಾನು ಹೊರಗೆ ಪ್ರವಾಸದಲ್ಲಿರುವಾಗ ನಮಗೆ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ ಅಂದರೆ ನಾವು ಈಗ ಬೇರೆ ಕಡೆಗೆ ಈಗ ಹೋದಾಗ ನಮಗೆ ಅಲ್ಲಿಯ ಕೆಲವೊಂದು ಅವರ ಭಾಷೆಯ ತೊಂದರೆ ಆಗುತ್ತದೆ ನಮ್ಮ ಭಾಷೆ ಅವರಿಗೆ ಅರ್ಥ ಆಗುವುದಿಲ್ಲ ಅವರ ಭಾಷೆ ನಮಗೆ ಅರ್ಥ ಆಗುವುದಿಲ್ಲ ಇಂಥ ತೊಂದರೆಗಳು ಆಗುತ್ತದೆ ಮತ್ತು ಕೆಲವರು ಸರಿಯಾಗಿ ಹೇಳುತ್ತಾರೆ ಇದರ ಬಗ್ಗೆ ಮಾಹಿತಿ ಎಲ್ಲಾದರೂ ನಾವು ಆ ಪ್ರದೇಶಕ್ಕೆ ಅಥವಾ ಆ ಪ್ಲೇಸಿಗೆ ಹೋಗಬೇಕೆಂದರೆ ನಾವು ಅವರಲ್ಲಿ ಕೇಳಿದಾಗೆ ಕೆಲವರು ಹೇಳುತ್ತಾರೆ ಕೆಲವರು ಹೇಳುವುದಿಲ್ಲ ಇಂತಹ ಸಮಸ್ಯೆಗಳು ನಮಗೆ ಉಂಟಾಗಿದೆ ನಾವು ಕೆಲವು ಕಡೆ ಪ್ರವಾಸ ಕೈಗೊಂಡಾಗ ಇಂಥ ಸಮಸ್ಯೆಗಳನ್ನು ನಾವು ಅನುಭವಿಸಿದ್ದೇವೆ ಅಷ್ಟೇ ಅಲ್ಲದೆ ನಾವು ಪ್ರವಾಸಕ್ಕೆ ಹೋದಾಗ ಅಲ್ಲಿಯ ನಮಗೆ ಆಹಾರದ ಸಮಸ್ಯೆಯು ಸಹ ಉಂಟಾಗುತ್ತೆ ಅವರ ಆಹಾರ ನಮಗೆ ಇಷ್ಟವಾಗುವುದಿಲ್ಲ ಆದರೆ ಆಹಾರಕ್ಕೆ ನಾವು ಎಡ್ಜಸ್ಟ್ ಆಗಲು ನಮಗೆ ತೊಂದರೆ ಉಂಟಾಗುತ್ತದೆ ಅಷ್ಟೇ ಅಲ್ಲದೇ ನಾವು ಹೀಗೆ ಮತ್ತು ಈಗ ನಾವು ಬೇರೆ ಕಡೆ ಪ್ರವಾಸ ಕೈಗೊಂಡಾಗ ಅಲ್ಲಿ ನಾವು ಉಳಿದುಕೊಂಡರೆ ಅಲ್ಲಿ ನಮಗೆ ನೀರಿನ ಸಮಸ್ಯೆಯು ಅಂದರೆ ಅಲ್ಲಿಯ ನೀರನ್ನು ನಾವು ಕುಡಿದು ನಮಗೆ ಸ್ವಲ್ಪ ಆರೋಗ್ಯದಲ್ಲಿಯೂ ಸಹ ಏರುಪೇರು ಉಂಟಾಗುತ್ತದೆ ಅಷ್ಟೇ ಅಲ್ಲದೆ ನಾವು ಈಗ ಹೀಗೆ ಹೋದಾಗ ಅಲ್ಲಿ ಅಲ್ಲಿಯ ಟ್ರಾವೆಲ್ಸ್ಗೆ ಅಥವಾ ಯಾರನ್ನಾದರೂ ಸಂಪರ್ಕಿಸಿದಾಗ ಅವರು ನಮಗೆ ಸರಿಯಾದ ಕೆಲವೊಂದು ಸರ್ತಿ ಮಾಹಿತಿಯನ್ನು ನೀಡುವುದಿಲ್ಲ ಇಂಥ ಮತ್ತು ಎಲ್ಲಿ ಮಾಹಿತಿಯನ್ನು ತೆಗೆದುಕೊಳ್ಳುವುದು ಅಂತ ಹೇಳ್ಕೊಂಡು ನಮಗೆ ಅಂತ ಸಮಸ್ಯೆಗಳು ಸಹ ಉಂಟಾಗ್ತದೆ ಹೀಗೆ ನಾವು ಹೋದಾಗ ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ದೇವೆ ಅಷ್ಟೇ ಅಲ್ಲದೆ ನಾವೀಗ ಉದಾಹರಣೆಗೆ ಹೇಳಬೇಕೆಂದರೆ ನಾವು ಮೊನ್ನೆ ತಾನೇ ಒಂದು ಇಲ್ಲಿ ಹೋಗಿದ್ದೇವೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೇವೆ ಅಲ್ಲಿ ಅಲ್ಲಿ ನಾವು ಮೊಬೈಲನ್ನು ತೆಗೆದುಕೊಂಡು ನೋಡುತ್ತಾ ಇದ್ದೆವು ಅವನಂದುಕೊಂಡ ನಾವು ಅದರ ಫೋಟೋವನ್ನು ತೆಗಿಯುತ್ತಿದ್ದೇನೆ ಅಂತ ಅವನು ನಮ್ಮ ಕೈಯ್ಯಿಂದ ಇದು ತೆಗದುಕೊಳ್ಳಲು ಬಂದ ಆಗ ನಾವು ಅವನಿಗೆ ಅವನು ಏನೋ ಹೇಳುತ್ತಿದ್ದಾನೆ ಅವನ ಭಾಷೆ ನಮಗೆ ಅರ್ಥ ಆಗುತ್ತಿಲ್ಲ ಆದರೂ ನಾವು ಬಿಡಲಿಲ್ಲ ನಮ್ದಿದನ್ನು ಇಂಥ ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತೆ ಅವನು ಕಳ್ಳನೊ ಅಥವಾ ಅವನು ನಮಗೆ ಏನು ಹೇಳ್ತಾಯಿದ್ದಾನೊ ನಮಗೆ ಅದರ ಅರ್ಥನೇ ಆಗ್ತಾಯಿಲ್ಲ ಏನು ಯಾವುದರ ಬಗ್ಗೆ ಇವನು ನಮಗೆ ಹೇಳ್ತಾಯಿದ್ದಾನೆ ಅಂಥ ಇಂಥ ಅನೇಕ ಸಮಸ್ಯೆಗಳು ನಮಗೆ ಒಂದೊಂದಾಗಿ ಎದುರಾಗ್ತಾಯಿರುತ್ತೆ